ಹಾಂ ಹೇಳಿ ರೀ ಅಂದರೆ ಹಾಂ ಲೈಬ್ರೆರಿ ಹೇಳ್ ರೀ

ಅದ್ರದ್ದು ನಿಮ್ಗೆ ಮೊನ್ನೆ ಹೇಳಿನ್ರಲ್ಲ ಮಾಡ್ತೆನಂತ್ತೇಳಿ ಹಿಂಗಾಗಿ ಏನು ನಿಮ್ಗ ಸಮಸ್ಯೆ ಆಗತತ್ತಿ ರೀ ಓದಕತ್ತು ಈಗ ನಿಮ್ಗೆ ಲೈಬ್ರೆರಿ ಬೇಕ್ರಿ ಅಂದ್ರ ನಾ ಮ್ಯಾಲ ಹೆಡ್ ಆಫೀಸು ಮಾತಾಡ್ತೀನಿ ರೀ ಹೆಡ್ ಆಫೀಸು ಮಾತಾಡಿ ಇಲ್ಲೊಂದು ತಹಸೀಲ್ದಾರ್ ಸರ್ ಅಂತ ಹೋಯ್ ಮಾತಾಡಿ ಇಲ್ಲ ಬಿ ಆಫೀಸ್ ಹೋಕಿನ್ರಣ್ಣಾ ಇವತ್ತು ಇವತ್ತು ಬಿ ಆಫೀಸ್ ಹೋದ ನಂತರ ಮಾತಾಡಿ ನಿಮ್ಗ ಏನು ಬೇಕು ಅದನ್ನ ಸಮಸ್ಯೆನ ಇದು ಮಾಡ್ತೀನಿ ತಗೊರಿ ಆಯ್ತು ಆಯ್ತು ರೀ ನೀವು ನಮ್ಮ ಸ್ಟೂಡೆಂಟ್ ರೀ ನಿಮ್ಗ ಏನು ಪ್ರಾಬ್ಲಮ್ ಬರ್ದಂಗೆ ನಾ ನೋಡ್ಕೋತ್ನ ಆಯ್ತು ರೀ ಆಯ್ತು ಆಯ್ತು ಓಕೆ ಸರ್